ಮದುವೆ ಮನೆಗೆ ನೀರಿನ ಬಳಕೆ ತುಂಬ ಮುಖ್ಯ ಇರುತ್ತೆ ನೀರಿನ ಅವಶ್ಯಕತೆ ಒ ಕುಡಿಯೋದಕ್ಕೆ ಅಡುಗೆಗೆ ಮತ್ತೆ ಪ್ರತಿಯೊಂದಕ್ಕೂ ನೀರು ತುಂಬಬೇಕಾಗುತ್ತೆ ಆಗ ಆದ್ದರಿಂದ ಅವಾಗ ವಾಶ್ ಕೆಲವು ಅಡುಗೆಗೆ ಬೇರೆ ನೀರನ್ನ ಹೊರ್ಗಡೆಯಿಂದ ತಂದು ಬಳಸ್ಕೊಳ್ತಾರೆ ನಲ್ಲಿ ನೀರು ಡೈರೆಕ್ಟಾಗಿ ಬರುತ್ತೆ ಅದನ್ನ ಬಳಸ್ಕೊಳ್ತಾರೆ ಕೈ ತೊಳಿಯೋಕೆ ಬೇರೆ ಸ್ನಾನಕ್ಕೆ ಎಲ್ಲ ಸಂಪು ನೀರನ್ನು ಬಳಸ್ಕೊಳ್ತಾರೆ ಟ್ಯಾಂಕಲ್ಲಿ ತುಂಬಿಟ್ಟಿರ್ತಾರೆ ಅದನ್ನ ಬಳಸ್ತಾರೆ ಕುಡಿಯೋದಕ್ಕೆಲ್ಲ ಹೊರ್ಗಡೆಯಿಂದ ಬಾಟ್ಲ್ಗಳನ್ನ ತರಿಸಿ ಒಳ್ಳೊಳ್ಳೆ ನೀರನ್ನ ಕುಡಿಯೋಕ್ಕೆ ಕೊಡ್ತಾರೆ ನೀರ್ನಿಂದ ನೀರಿಂದು ಸಮಸ್ಯೆ ತುಂಬ ಇರುತ್ತೆ ಹಾಗಾಗಿ ಮನೆಯಲ್ಲೆ ಮಾಡೋರಿಗೆ ತುಂಬ ಕಷ್ಟ ಆಗುತ್ತೆ ಇದು ಛತ್ರಗಳಲ್ಲಿ ಅಂದರೆ ಛತ್ರದಲ್ಲಿಯೇ ಸಂಪಿರುತ್ತೆ ಸಂಪಿಂದ ಟ್ಯಾಂಕ್ಗೆ ಒಡೆದು ಕರೆಂಟ್ ಇಲ್ಲ ಅಂದ್ರೆ ಪ್ರಾಬ್ಲಮ್ಮಾಗುತ್ತೆ ಅದು ನೀರು ತುಂಬ ಬಳಕೆಗೆ ಬೇಕು ನೀರನ್ನ ಅಡುಗೆಗೆ ಒಳ್ಳೆ ನೀರು ಹಾಕಬೇಕು ತುಂಬ ನೀರು ಬೇಕು ಅಲ್ಲಿ ನೀರಿನ ಅವಶ್ಯಕತೆ ತುಂಬ ಇರುತ್ತೆ ನೀರು ಪ್ರ ಸ್ನಾನಕ್ಕೆ ಅಡುಗೆಗೆ ಎಲ್ಲ ಒಂದೇ ನೀರು ಬಳಸೋಕ್ಕಾಗಲ್ಲ ಹಾಗಾಗಿ ಸ್ನಾನದ ನೀರನ್ನೇ ಬೇರೆ ಸಂಪಿಂದ ಯೂಸ್ ಮಾಡ್ತಾರೆ ಅಡುಗೆಗೆಲ್ಲ ಡೈರೆಕ್ಟಾಗಿ ಹೊಳೆಯಿಂದ ಬರುವಂಥದ್ದು ಫಿಲ್ಟ್ರಾಗಿರುವಂಥದ್ದು ಅಡುಗೆಗೆ ಬೇರೆ ನೀರನ್ನ ಬಳಸ್ತಾರೆ ಊಟಕ್ಕೆಲ್ಲ ಕುಡಿಯೋದಕ್ಕೆಲ್ಲ ಬೇರೆ ವ್ಯವಸ್ಥೆ ಮಾಡಿಕೊಂಡು ಬಾಟ್ಲಲ್ಲಿ ತಂದು ಕೊಡ್ತಾರೆ ಮೈ ಮೊದಲೆಲ್ಲ ತುಂಬ ನೀರಿಗೆ ಕಷ್ಟ ಇರ್ತಿತ್ತು ನಲ್ಲಿ ಇರ್ತಿರಲಿಲ್ಲ ಬಾವಿಯಿಂದಲೇ ತರಬೇಕಿತ್ತು ಹೊಳೆಯಿಂದಲೇ ತರಬೇಕಿತ್ತು ಈಗೀಗ ನೀರಿಂದು ತುಂಬ ಅನುಕೂಲ ಇದೆ ಮನೆ ಹತ್ರನೇ ಎಲ್ಲ ನೀರು ಬರುತ್ತೆ ಮನೆಯಲ್ಲಿ ದಿನವಿಡೀ ಸಂಪು ಟ್ಯಾಂಕ್ ಇರೋರು ದಿನವಿಡೀ ನೀರನ್ನ ಬಳಸ್ಬೋದು ನಲ್ಲಿಲಿ ಡೈರೆಕ್ಟಾಗಿ ಬರೋರು ಅಡುಗೆಗೆ ಊಟ ತಿಂಡಿಗೆ ಅದನ್ನು ಬಳಸ್ಬೋದು ಈಗ ನೀರಿನಿಂದ ತುಂಬ ಕಷ್ಟ ಪಡುವಂಥದ್ದೇನು ಇರೋಲ್ಲ ಬಾವಿಯಲ್ಲಿ ಸೇದುವಂಥದ್ದೇನು ಇರೋಲ್ಲ ನೀರಿಗೆ ತೊಂದರೆ ಏನಿಲ್ಲ ಈಗ ಆಗಿನ ಕಾಲದಲ್ಲಿ ಕಾರ್ಯ ಫಂಕ್ಷನ್ನು ಏನೇ ಇದ್ರುನು ಬಾವಿಯಿಂದ ಸೇದಬೇಕಾದ್ರೆ ಹೊಳೆಯಿಂದ ತರ್ಬೇಕಾದ್ರೆ ತುಂಬ ಕಷ್ಟ ಇತ್ತು ಈಗಿನ ಜನಾಂಗದ ಮದುವೆಗಳಿಗೆ ಆಗಲಿ ಕಾರ್ಯಗಳಿಗೆ ಆಗ್ಲಿ ಹಬ್ಬ ಹುಣ್ಮೆಗಳಿಗಾಗ್ಲಿ ನೀರಿನ ಅವಶ್ಯಕತೆ ತುಂಬ ಇರೋದ್ರಿಂದ ಏನು ತೊಂದರೆ ಏನಿಲ್ಲ ನಲ್ಲಿಗಳನ್ನ ಅಳವಡ್ಸಿರೋದ್ರಿಂದ ಎಲ್ಲ ಕಡೆ ನೀರಿನ ಅವಶ್ಯಕತೆ ತುಂಬ ಚೆನ್ನಾಗಿವೆ ಇದೆ ಏನೇ ಫಂಕ್ಷನ್ ಆದರೂ ನೀರನ್ನ ನಾವು ಡ್ರಮ್ಗಳಲ್ಲಿ ತುಂಬಿ ಇಟ್ಕೊಂಡಿರ್ತೀವಿ ಡ್ರಮ್ಮಲ್ಲಿ ನೀರು ಬಂದಾಗ ತುಂಬಿಸ್ಕೊಂಡು ಅಡುಗೆಗೆಲ್ಲ ಉಪಯೋಗಿಸ್ಕೊಂಡು ಒಳ್ಳೆ ನೀರನ್ನ ಊಟಕ್ಕೆ ಅಡುಗೆಗೆ ಬಳಸ್ತೀವಿ ಸ್ನಾನಕ್ಕೆ ಬೇರೆ ಕೆಲಸಗಳಿಗೆಲ್ಲ ಸಂಪು ನೀರನ್ನು ಟ್ಯಾಂಕ್ಗೆ ತುಂಬಿಸ್ಕೊಂಡು ಟ್ಯಾಂಕಿಂದ ಡೈರೆಕ್ಟಾಗಿ ನಲ್ಲಿಗಳಿಗೆ ಬಳಸ್ತೇವೆ